ಹಾಂ ಹೌದ್ರಿ ಹೌದ್ರಿ ಇಲ್ಲ ಹೊಗೇನ್ ರೀ ಜಾಸ್ತಿ ಮಾತಡ್ಬಾರ್ದು ಇಬ್ರು ಆಗ್ತರೆ ಒಂದು ಇನ್ನೂರು ರೂಪಾಯಿ ರೀ

ಇಲ್ರಿ ನಾವು ಈಗ ಎಲ್ಲಾ ಪೆಟ್ರೋಲ್ ಹಾಂ ರೀ ಹಾಂ ರೀ ನೋಡ್ರಿಪಾ ನಿಮಗೆ ನಾ ಪ್ರೆಗ್ನೆ ಹೆಣ್ಣು ಮಕ್ಳು ಅದರನ ನಾವೇನ ಇದನ್ನ ಮಾಡಂಗಿಲ್ಲ ರೀ ನೂರು ರೂಪಾಯಿ ಕೊಡ್ರಿ ಬಂದು ಬಿಡ್ತವೆ ಹಾಂ ತೋರ್ಸು ತೋರ್ಸು ಹೋಕೆ ತೋರ್ಸಂದ್ರಲ್ಲಾ ಏ ಇಲ್ರಿಪಾ ನಾವು ಆಟೋ ಡ್ರೈವರ್ ಗೊತ್ತಿರಂಗಿಲ್ಲಂದರೆ ಹೆಂಗೆ ರೀ ಇರ್ ಇಲ್ರಿ ಎಲ್ಲಾ ಆರಿಯ ತಿರ್ಗ್ಯಾಡಬೇಕು